ನಮ್ಮ ಸ್ಥಳದಲ್ಲಿ ನಿರ್ದಿಷ್ಟವಾಗಿ ಜನಪ್ರಿಯವಾಗುವ ಸ್ಥಳೀಯ ಆಹಾರಗಳು ಯಾವ್ದು ಅಂದರೆ ಕೋಳಿ ರೊಟ್ಟಿ ಕೋಳಿ ಸುಕ್ಕ ಇಡ್ಲಿ ಮಸಾಲೆ ದೋಸೆ ಚಿತ್ರಾನ್ನ ಉಪ್ಪಿಟ್ಟು ಅವಲಕ್ಕಿ ಹೀಗೆ ಹಲವಾರು ರೀತಿಯಾದಂತಹ ಆಹಾರಗಳು ಇಲ್ಲಿ ಜನಪ್ರಿಯವಾಗಿದೆ ಮತ್ತು ಹಬ್ಬ ಹರಿದಿನಗಳಲ್ಲಿ ಇಲ್ಲಿ ಹಲವಾರು ರೀತಿಯ ಬಗೆ ಬಗೆಯಾದ ತಿಂಡಿ ತಿನಿಸುಗಳನ್ನು ಮಾಡುತ್ತಾರೆ ಮತ್ತು ಉಣಬಡಿಸುವ ರೆಸ್ಟೋರೆಂಟ್ಗಳು ಯಾವ್ದು ಎಂದರೆ ಚಾವಡಿ ಈ ಹೋಟೆಲಿನಲ್ಲಿ ಒಳ್ಳೆಯ ರೀತಿಯಾದಂತಹ ಆಹಾರದ ವ್ಯವಸ್ಥೆಇದೆ ಹಾಗೂ ಈ ಹೋಟೆಲ್ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿದೆ ಇದರೊಳಗೆ ಹೋದರೆ ಇದೊಂಥರಾ ರೈತರ ಹೋಟೆಲ್ ಥರ ಇರುತ್ತದೆ ಆ ಥರ ನಮಗೆ ಭಾವನೆ ವ್ಯಕ್ತವಾಗುತ್ತದೆ ಮತ್ತು ಈ ಹೋಟೆಲ್ನಲ್ಲಿ ಇರುವ ಖಾದ್ಯಗಳು ಯಾವುದಂದರೆ ಬಿರ್ಯಾನಿ ಲಭ್ಯವಿರುತ್ತದೆ ಇಲ್ಲಿ ಮಾಡಿರುವ ಬಿರ್ಯಾನಿಯು ತುಂಬ ಚೆನ್ನಾಗಿರುತ್ತದೆ ರುಚಿ ರುಚಿಕರವಾಗಿರುತ್ತದೆ ನಾನು ಹಲವಾರು ಕಡೆ ತುಂಬ ಹೊಟೇಲುಗಳಲ್ಲಿ ಬಿರ್ಯಾನಿಯನ್ನು ಸೇವಿಸಿದ್ದೇನೆ ಆದರೆ ಈ ಹೋಟೆಲಿನ ಬಿರ್ಯಾನಿಯು ತುಂಬ ರುಚಿಕರವಾಗಿದೆ ಯಾಕಂದರೆ ಈ ಹೋಟೆಲ್ಲಿಗೆ ಮಾಡುವ ಅಂದರೆ ಅದ್ಕೆ ಹಾಕುವ ಪದಾರ್ಥಗಳು ಅದರ ಸಾರು ತುಂಬ ಚೆನ್ನಾಗಿರುತ್ತದೆ ಒಮ್ಮೆ ತಿಂದರೆ ಇನ್ನೊಮ್ಮೆ ತಿನ್ನುವ ತಿನ್ನುವ ಅಂತ ಅನಿಸುತ್ತದೆ ಹಾಗೂ ಇಲ್ಲಿ ಮೀನು ಊಟವೂ ಕೂಡ ಲಭ್ಯವಿರುತ್ತದೆ ತರಕಾರಿಯೂ ಕೂಡ ಲಭ್ಯವಿದೆ ಹಾಗೂ ಪಂಚರತ್ನ ಪ್ಯಾರಡೈಸ್ ಅನ್ನೋ ಹೋಟೆಲ್ನಲ್ಲಿ ಕೂಡ ಒಳ್ಳೆಯ ರೀತಿಯಾದಂಥ ಉತ್ತಮವಾದ ಆಹಾರಗಳು ದೊರೆಯುತ್ತದೆ ಹಾಗೂ ಮತ್ತು ಸೂರಜ್ ಅಲ್ಲಿ ಸಹ ಒಳ್ಳೇ ರೀತಿಯಾದಂತಹ ತಿಂಡಿ ತಿನಿಸುಗಳು ದೊರೆಯುತ್ತದೆ ಮತ್ತು ಧಾಬಾ ಹೋಟೆಲ್ ಅಲ್ಲಿ ಸಹ ಬಿರ್ಯಾನಿಯು ತುಂಬ ಚೆನ್ನಾಗಿದೆ ನಾನು ನಿನ್ನೆಯಷ್ಟೇ ಅಲ್ಲಿಂದ ಬಿರ್ಯಾನಿಯನ್ನು ತೆಗೆದುಕೊಂಡು ಬಂದು ತಿಂದೆನು ಅದನ್ನು ತಿಂದ ಮೇಲೆ ನನಗೆ ತುಂಬಾ ಖುಷಿಯಾಯ್ತು ಮತ್ತು ತುಂಬ ರುಚಿಕರವಾಗೆನ್ನಿಸಿತು ಹಾಗೂ ನಂತರ ಖುಷಿ ಅಲ್ಲಿ ಐಸ್ ಕ್ರೀಮ್ಗಳು ತುಂಬ ಚೆನ್ನಾಗಿ ದೊರೆಯುತ್ತದೆ ರುಚಿ ರುಚಿಯಾಗಿರುತ್ತದೆ ವಿಧ ವಿಧವಾಗಿ ಹಲವಾರು ರೀತಿಯಾದಂತಹ ಐಸ್ ಕ್ರೀಮ್ ಬಗೆ ಬಗೆಗಳು ಇವೆ ಅಲ್ಲಿ ಹಾಗೂ ಮತ್ತು ರಸ್ತೆ ಬದಿಯಲ್ಲಿ ಅಂದರೆ ಪಾನಿಪುರಿ ಅಂಗಡಿಗಳು ಇರುತ್ತದೆ ಅಲ್ಲಿ ಸಹ ನಾನು ತಿಂದಿದ್ದೇನೆ ಅಲ್ಲಿ ಕೂಡ ಹಲ ಒಳ್ಳೆಯ ರೀತಿಯಾದಂತಹ ಸವಿರುಚಿ ಇರುತ್ತದೆ ಹಾಗೂ ಕಿಶೋರ್ ಕ್ಯಾಂಟೀನಲ್ಲಿಯೂ ಕೂಡ ಹ ಹಲವಾರು ರೀತಿಯಾದಂಥ ವಿಧವಿಧವಾದ ತಿಂಡಿ ಖಾದ್ಯಗಳು ಕೂಡ ಲಭ್ಯವಿದೆ ಅಲ್ಲಿ ಸಹ ತುಂಬ ಒಳ್ಳೆಯ ರೀತಿಯಾದಂಥ ಊಟ ತಿಂಡಿಗಳು ತಿನಿಸುಗಳು ಐಸ್ ಕ್ರೀಮ್ಗಳು ಎಲ್ಲವೂ ಲಭ್ಯವಿರುತ್ತದೆ